ಇಂದಿನ ಕಾಲಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಅವಾಗಿಂದ ಇವಾಗ ತುಂಬ ಅಂದರೆ ತುಂಬ ಬದಲಾವಣೆಗಳನ್ನ ನಾವು ಕಾಣಬಹುದು ಭಾಷೆಯಲ್ಲಿ ಅಂತಾ ಅಲ್ಲ ನಾನಾ ಅಂಶಗಳಲ್ಲೂ ಸಹ ಬದಲಾವಣೆಯಾಗಿರೊದನ್ನ ನಾವು ಗಮನಿಸಬಹುದು ಇನ್ನು ಭಾಷೆಯಲ್ಲಿ ಹೇಳೋದಾದ್ರೆ ಇವಾಗ ಆಧುನಿಕೋತ್ತರ ಕಾಲದಲ್ಲಿ ನಾವು ಇರೋದರಿಂದ ಭಾಷೆಗಳಲ್ಲಿ ಎಲ್ಲ ಭಾಷೆಗಳ ಸಮ್ಮಿಶ್ರಣವನ್ನು ನಾವು ನೋಡಬಹುದು ಯಾಕೆ ಅಂದರೆ ನಮ್ಮ ಕರ್ನಾಟಕ ಅಂತ ತಗೊಂಡಾಗ ನಮ್ಮ ಭಾರತ ಅಂತ ತಗೊಂಡಾಗ ಇಲ್ಲಿ ನಾನಾ ವಿಧದ ಜನಾಂಗದ ಜಾತಿಯ ಉಪಜಾತಿಯ ಜನರು ಇರೋದರಿಂದ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜೀವನೋಪಾಯಕೋಸ್ಕರ ಹೋಗಿ ವಾಸಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆಗ ಆ ಪ್ರದೇಶದಲ್ಲೀ ಅವರು ಯಾವುದಾರೂ ಒಂದು ಅವ್ರು ಮಾತಾಡ್ತಾಯಿದ್ದಾಗೆ ಆ ಪದಗಳು ಬೇರೆಯವರ ಕಿವಿಗೆ ಬಿದ್ದು ಆ ಪ್ರದೇಶದಲ್ಲಿ ಇರುವಂತಹ ಜನರೆಲ್ಲರು ಸಹ ಆ ಪದವನ್ನು ಬಳಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿಂದಾಗಿದೆ ಪ್ರಸ್ತುತ ದಿನಗಳಲ್ಲಿ ನಾವು ಇಂತಹ ಸನ್ನಿವೇಶಗಳನ್ನು ದಿನನಿತ್ಯ ಗಮನಿಸಬಹುದು ಅದೇ ಅದರಲ್ಲಿ ಕನ್ನಡ ಅಂತ ತಗೊಂಡಾಗ ಹಿಂದಿನ ಕಾಲದಲ್ಲಿ ಪಂಪ ಪೂರ್ವ ಯುಗದಲ್ಲಿ ಹಳೆಗನ್ನಡ ಪಂಪ ಕಾಲದಲ್ಲಿ ಹಳೆಗನ್ನಡವನ್ನು ನಾವು ಗಮನಿಸ್ತಾ ಇದ್ವಿ ತದನಂತರ ಅಂದರೆ ಪ್ರಸ್ತುತ ದಿನಗಳಲ್ಲಿ ಆಧುನಿಕ ಆಧುನಿಕ ಕನ್ನಡವನ್ನ ನಾವು ಬಳಸ್ತ ಇದೀವಿ ಅಲ್ಲಿಂದ ಇಲ್ಲಿಗೆ ತುಂಬ ಅಂದರೆ ತುಂಬ ವ್ಯತ್ಯಾಸಗಳು ಆಗಿರೋದನ್ನು ನಾವು ಗಮನಿಸಬಹುದು ಕನ್ನಡದಲ್ಲಿ ಇವಾಗ ಕನ್ನಡದ ಪದಗಳು ದ ಬಳಕೆ ಕನ್ನಡ ಭಾಷೆಯಲ್ಲಿ ಕಡಿಮೆ ಅಂತಾ ಹೇಳ್ಬಹುದು ನಾವು ಹಲವಾರು ಭಾಷೆಗಳ ಪದಗಳನ್ನು ನಾವು ಕನ್ನಡ ಅಂತಾ ಇಂದಿಗೂ ಸಹ ಬಳಸ್ತಾ ಬರ್ತಾ ಇದ್ದಿವಿ ಬಳಸ್ತಾ ಬಂದಿದ್ದೀವಿ ಅದಕ್ಕೆ ಉದಾಹರಣೆಯನ್ನು ನಾನು ಕೊಡೋದಾದರೆ ಕನ್ನಡದಲ್ಲಿ ಬಸ್ಸಿಗೆ ಬಸ್ಗೆ ಧೂಮ್ರಶಕೆ ಅನ್ನೋವಂತಹ ಪದವನ್ನು ನಾವು ಕಾಣಬಹುದು ಆದರೆ ಯಾರು ಸಹ ಧೂಮ್ರಶಕೆಯನ್ನ ಪದವನ್ನು ಬಳಕೆ ಮಾಡೋದಿಲ್ಲ ಇನ್ನು ಕಾರ್ ಆಗಿರ್ಬೌದು ಬೈಕ್ ಆಗಿರ್ಬೌದು ಸೈಕಲ್ ಆಗಿರ್ಬೌದು ಸೈಕಲ್ಗೆ ಬೈಸಿಕಲ್ ಅಂತಾರೆ ಯಾರು ಸಹ ಬೈಸಿಕಲಂತ ಕರಿಯೋದಿಲ್ಲ ಇನ್ನು ರೈಲಿಗೆ ಉಗಿಬಂಡಿ ಅಂತ ಕನ್ನಡದಲ್ಲಿ ಕರಿತಾರೆ ಆದರೆ ಯಾವ ಸಹ ಪ್ರಸ್ತುತ ದಿನಗಳಲ್ಲಿ ಉಗಿಬಂಡಿ ಅಂತ ಕರಿಯೋದಿಲ್ಲ ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡ್ತಿರೋದನ್ನು ನಾವು ಕಾಣ್ಬೌದು ಇನ್ನು ಕನ್ನಡದಲ್ಲಿ ಆಸ್ಪತ್ರೆಗೆ ದವಾಖಾನಿ ಅನ್ನೋ ಪದಗಳನ್ನು ಪರ್ಯಾಯವಾಗಿ ಬಳಸ್ತಾ ಇದಿವಿ ದವಾಖಾನೆ ಅನ್ನೋದು ಅದು ಪೋರ್ಚುಗೀಸ್ ಪದ ಅಂತ ಕಾಣಿಸುತ್ತೆ ಅದ್ರ ಬಗ್ಗೆ ನಂಗೆ ಸರಿಯಾದ ಮಾಹಿತಿ ಇಲ್ಲ ಆ ಪದಗಳನ್ನ ನಾವು ಬಳಕೆ ಮಾಡ್ಕೊತಾ ಇದೀವಿ ಇನ್ನು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಶಾಪ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಮತ್ತು ಇನ್ನು ನಾನಾ ರೀತಿಯಲ್ಲಿ ನಾವು ಬೇರೆ ಭಾಷೆಗಳ ಪದಗಳನ್ನು ಕನ್ನಡದಲ್ಲಿ ಬಳಕೆ ಮಾಡೋದನ್ನು ಕಾಣ್ಬೋದು ದಿನನಿತ್ಯ ಇದು ಹೆಚ್ತಾನೆ ಇದೆ ಇದರಿಂದ ಭಾಷೆ ಎಲ್ಲೋ ಒಂದು ಕಡೆ ತನ್ನ ಮೂಲ ಗುಣಮಟ್ಟವನ್ನು ಕಳೆದು ಕೊಳ್ತಾಯಿದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಒಂದು ಭಾಷೆಗೆ ತನ್ನದೇ ಆದ ಇತಿಹಾಸ ಪರಂಪರೆ ಅವನ್ನೆಲ್ಲ ಒಳಗೊಂಡಿರುತ್ತೆ ಭಾಷೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕೋತ್ತರ ಕಾಲ ಘಟ್ಟದಲ್ಲಿ ಭಾಷೆ ತನ್ನ ಅಸ್ಥಿತ್ವವನ್ನೇ ಕಳೆದುಕೊಳ್ತಾಯಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಇದರಿಂದ ಭಾಷೆಯ ಕಲಬೆರೆಕೆ ಆಗಿಬಿಟ್ಟು ಭಾಷೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕೆ ಅಂದರೆ ಯಾವುದೆ ಒಂದು ಭಾಷೆ ತನ್ನದೆ ಆದ ಅಸ್ಥಿತ್ವವನ್ನು ಉಳಿಸ್ಕೊಂಡೋಗ್ಬೇಕು ಮೂಲವನ್ನು ಉಳಿಸ್ಕೊಂಡೋಗ್ಬೇಕು ಆದರೆ ಬೇರೆ ಭಾಷೆಗಳ ಬಳಕೆಯಿಂದ ಇದ್ರು ಇದು ಮೂಲ ಭಾಷೆ ನಶಿಸಿ ಹೋಗ್ತಾ ಇದೆ ಅಂತಾ ಹೇಳ್ಬಹುದು ಇದು ಒಂದು ದುರಂತದ ಸಂಗತಿ ಅಂತಾ ಹೇಳ್ಬಹುದು ಇದಕ್ಕೆ ಅಲ್ಲಿನ ಭಾಷೆ ಪ್ರೇಮಿಗಳು ಬಾ ಆ ರಾಜ್ಯದಲ್ಲಿ ಮಾತನಾಡುವಂತಹ ಭಾಷಿಗರು ಹೆಚ್ಚಿನದ್ದಾಗಿ ಕನ್ನಡದ ಕನ್ನಡ ಅಂತ ತಗೊಂಡಾಗ ಕನ್ನಡದ ಬಳಕೆಯನ್ನು ಕನ್ನಡದ ಭಾಷೆಯ ಬಳಕೆಯನ್ನು ನಾವು ಗುಣಮಟ್ಟವಾಗಿ ಅಂದರೆ ಆದಷ್ಟು ಕನ್ನಡ ಪದಗಳನ್ನೇ ಬಳಕೆ ಮಾಡಿಕೊಂಡು ಮಾತನಾಡೋದ್ರಿಂದ ನಮ್ಮ ಕನ್ನಡ ಭಾಷೆ ಅನ್ನೋದು ಉಳಿಯುತ್ತೆ ಬೆಳೆಯುತ್ತೆ ಅಂತ ಹೇಳ್ಬಹುದು ಇದರಿಂದ ಆ ಭಾಷೆಗೆ ಯಾವುದೇ ರೀತಿಯಾದಂತಹ ದೋಷಗಳು ಆಗೋದಿಲ್ಲ ಇನ್ನು ನಾವು ಹಳೆಗನ್ನಡ ಅಂದರೆ ಪಂಪನ ಪೂರ್ವ ಯುಗದಿಂದ ಆಧುನಿಕೋತ್ತರ ಕಾಲದಲ್ಲಿ ಆಧುನಿಕ ಕನ್ನಡವನ್ನು ಗಮನಿಸ್ತಾ ಬಂದಿದ್ದೀವಿ ಪಂಪನ ಪೂರ್ವ ಯುಗದಲ್ಲಿಯು ಸಹ ಕನ್ನಡದ ಬಳಕೆ ಇತ್ತು ಆದರೆ ಕನ್ನಡದ ಬಳಕೆಯ ಜೊತೆಗೆ ಎಷ್ಟೋ ಸಂಸ್ಕೃತ ಪದಗಳನ್ನು ನಾವು ಬಳಸ್ತಾ ಇದ್ವಿ ಈಗ ಉದಾಹರಣೆಗೆ ಹೇಳೋದಾದರೆ ಸೂರ್ಯ ಅನ್ನುವಂಥ ಪದ ಅದು ಸಂಸ್ಕೃತದ್ದು ಆದರೆ ನಮ್ಮ ಪ್ರಸ್ತುತ ಆಗಿರ್ಬೋದು ಅಥ್ವ ಇಂದಿನ ಜನರಾಗಿರ್ಬೌದು ಸೂರ್ಯ ಕನ್ನಡ ಪದ ಅನ್ನೋ ರೀತಿ ಬಳಸ್ತಾ ಬಂದಿರೋದನ್ನ ನಾವು ಕಾಣಬಹುದು